ನಮ್ಮ ಕಡೆ ನಾವೂ ಬೆಳ್ದಂಥ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ರೀತಿಯಾದಂತಹ ಸ್ಪಂದನೆ ಇದೆ ದಲ್ಲಾಳಿಗಳ ಕಾಟನೂ ಇದೆ ಅವರು ಜೀವನ ನಡಿಬೇಕಲ್ಲ ಅವರು ನಮಗೆ ಅತಿ ಹೆಚ್ಚಾಗಿ ಮೋಸ ಮಾಡೋಲ್ಲ ಪರವಾಗಿಲ್ಲ ನಮಗೂ ಅವ್ರಿಗೂ ಎಲ್ಲ ಅಂಡ್ರ್ಸ್ಟ್ಯಾಂಡಿಂಗ್ ಅನ್ನೋದು ಇದೆ ಈ ಹೊಂದಾಣಿಕೆಯಿದೆ ತುಂಬ ಚೆನ್ನಾಗಿ ನಮ್ಮ ಸರಕುಗಳನ್ನ ಹ್ಞೂ ಮಾರಾಟ ಮಾಡ್ಕೊಡ್ತಾರೆ ನಮಗೂ ನಮಗೆ ಯಾವುದೇ ರೀತಿ ಮೋಸಾನು ಆಗೋಲ್ಲ ನಾವು ಬೆಳೆದಂತೆ ನಮಗೂ ಲಾಭ ಇದೆ ಬರುವ ಲಾಭದಲ್ಲಿ ಅವರು ಸ್ವಲ್ಪ ತಗೋತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಇನ್ನು ಎಂಬತ್ತು ಪರ್ಸೆಂಟ್ ಅಷ್ಟು ನಮಗೂ ಕೊಡ್ತಾರೆ ನಾವೂ ಖುಷಿಯಾಗಿದ್ದೀವಿ ಅವರು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದೀವಿ ಅದರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಈ ಡಿಮ್ಯಾಂಡ್ ಇರೋ ಟೈಮಲ್ಲಿ ಅಂದರೆ ಬೇಡಿಕೆ ಹೆಚ್ಚಾದಂತಹ ಸಮಯದಲ್ಲಿ ನಮಗೆ ಯಾರು ಮೋಸ ಮಾಡೋಲ್ಲ ಕ್ಯಾಶು ಕ್ಯಾಶು ಡೈರೆಕ್ಟಾಗಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಸೇಲ್ ಆದ ತಕ್ಷಣ ಕ್ಯಾಶ್ ಕೊಡ್ತಾರೆ ಇನ್ನೂ ಈ ಕಡಿಮೆಯೇ ಅಂದರೆ ಬೆಲೆ ಕುಸಿದಿರೊ ಟೈಮಲ್ಲಿ ಸಾಲ ಕೋ ಸಾಲ ಕೊಟ್ಟುಬಿಟ್ಟು ಬರುವಂಥ ಮಾರುಕಟ್ಟೆಯಲ್ಲಿ ಸರಕುಗಳು ಸಾಲ ಕೊಟ್ಟು ಬರೋ ಪರಿಸ್ಥಿತಿ ಎದುರಾಗುತ್ತೆ ಅಂಥ ಸಮಯದಲ್ಲಿ ಸಾಲ ಕೊಟ್ಟು ಅಂಥ ಟೈಮಲ್ಲಿ ಅವ್ರಿಗೂ ಲಾಸ್ ಕಡಿಮೆ ದುಡ್ಡು ಕೊಡ್ತಾರೆ ಇದು ಬಿಟ್ಟರೆ ಇನ್ನು ಎಂಥದು ಇಲ್ಲ